ಹಲೋ ಮ್ಯಾಮ್ ನಾವು ಟೂರಿಸ್ಟ್ ಅವರು ನಾವೆಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಟಿ ಟಿ ಬಸ್ಸಲ್ಲಿ ನಮಗೆ ತೆಂಗಿನ ಕಾಯಿ ಮರ ಫಾಮ್ ನೋಡಬೇಕು ಅಲ್ಲಿ ಎಲ್ಲಿರುತ್ತೆ ಮೈಸೂರಲ್ಲಿ ಎಲ್ಲಿದೆ

ಬೊಂಬಾಯಿಂದ

ಹ್ಞೂ ಹ್ಞೂ

ಈಗ ಅಲ್ಲಿ ಬರೋಕ್ಕೆ ನಾವು ಹೆಂಗೆ ಬರಬೇಕು ಏನು ಮಾಡಬೇಕು ಹ್ಞೂ ಮ್ಯಾಮ್ ಈಗ ಮೈಸೂರಲ್ಲಿ ಇದ್ದೀವಿ ನಾವು ನಾವು ಹತ್ತು ಜನ ಬಂದಿದ್ದೀವಿ ಹ್ಞೂ ಹ್ಞೂ

ಹ್ಞೂ ಈಗ ನೀವು ಕೇರಳದಲ್ಲಿ ಇದ್ದೀರ ಶ್ರೀರಂಗ ಪಟ್ಣಕ್ಕೆ ಬರದು ಯಾವಗ ನೀವು ಹಾಂ ಹಾಂ ಹಾಂ ಆಯಿತು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಯಾವಾಗ ಹೋಗಬೇಕು ಯಾವಾಗ ಕರ್ಕೊಂಡು ಹೋಗ್ತಿರಾ ಹ್ಞೂ ಸಂಡೆ ಸಂಡೆ ಆಗುತ್ತಾ ಎಷ್ಟು ಗಂಟೆಗೆ ಬರಬೇಕು

ಹ್ಞೂ ಹ್ಞೂ ಯಾಕೆಂದ್ರೆ ಸಂಡೆ ನಾವು ಒಂಟೋಗಿ ಬಿಡ್ತೀವಿ ಲಾಸ್ಟ್ ಇರೋದು ನಮ್ಮದು ಸಂಡೆ ಹ್ಞೂ ಹ್ಞೂ ಆಯಿತು ಹ್ಞೂ ಬರ್ತಿನಿ ಹ್ಞೂ ಓಕೆ ತ್ಯಾಂಕ್ ಯು